ಇಲ್ಲಿ ಒಂದು ಕ್ರೀಡೆ ಅಂತ ಬಂದರೆ ಸೋಲು ಗೆಲುವು ಇದ್ದದ್ದೆ ಒಬ್ಬರು ಎರಡು ತಂಡ ಅಂತ ಬಂದಾಗ ಒಬ್ರು ಸೋಲಬೇಕು ಒಬ್ಬರು ಗೆಲ್ಲೋದು ಅದೂ ಇದ್ದಿದ್ದೆ ಅದಕ್ಕೆ ಸೋಲು ನಾವು ಸೋಲ್ತಿವಿ ಅಂತ ಅದನ್ನು ಇದೆ ಇದು ಮಾಡಬಾರ್ದು ಸೋತು ಅಂತ ಬೇಜಾರು ಮಾಡ್ಕೊಂಡು ಆಟನೇ ಬಿಡೋ ಬಿಡೋದು ಬಿಡೋಕ್ಕಾಗಲ್ಲ ಅದನ್ನು ಮುಂದ್ವರಿಸ್ಕೊಂಡ್ ಹೋಗ್ಬೇಕು ಓ ನಾನು ಸೋತ್ನಲ್ಲ ನನಗೆ ಆಗೋಲ್ಲ ಆಗೋಲ್ಲ ಅಂತ ಇದು ಮಾಡಬಾರ್ದು ಓ ಇವತ್ತು ಸೋತಿದ್ದಿನಿ ನಾಳೆ ದಿನ ನಾನು ಅದನ್ನು ಗೆಲ್ಲಬೇಕು ಅಂತ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ನಾವು ಒಂದು ಕ್ರಿಕೇಟೆ ಆಗಲಿ ಈಗ ಒನ್ ಒಬ್ಬ ಒಂದು ತಂಡ ಎರಡು ತಂಡ ಅಂದರೆ ಎರಡು ತಂಡ ಗೆಲ್ಲೋಕ್ ಆಗೋಲ್ಲ ಒಂದು ತಂಡಾನೇ ಗೆಲ್ಲಬೇಕು ಒಂದು ತಂಡ ಗೆಲ್ಲು ಸೋಲಬೇಕು ಒಂದು ತಂಡ ಗೆಲ್ಲಬೇಕು ಅದು ನಾವು ಸೋತ್ವಲ್ಲ ಅಂತೇಳಿ ಅದನ್ನು ಮನ ಇದು ಮಾಡ್ಕೊಂಡ್ ಸೊ ಮ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನಾವು ಆಟ ಆಡದೆ ಇರೋಕಾಗಲ್ಲ ಇವತ್ತು ನಾವು ಸೋತಿದ್ದೀವಿ ಅಂದರೆ ಇನ್ನು ಚೆನ್ನ್ನಾಗಿ ಅದನ್ನು ಮುಂದೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮುಂದಿನ ದಿನಗಳಲ್ಲಿ ಇನ್ನು ಗೆದ್ದು ತೋರಿಸ್ಬೇಕು ಗೆಲ್ಲಬೇಕು ನಾವು ನಾವು ಆಡಿ ನಾವು ಗೆಲ್ತಿವಿ ನಮ್ಮ ಅನ್ನೋ ಆತ್ಮ ವಿಶ್ವಾಸ ಇಟ್ಕೋಬೇಕು ಇನ್ನು ಮುಂದೆ ಮುಂದೆ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂದೆ ಮುಂದೆ ಆಡ್ಕೊಂಡ್ ಆಡ್ಕೊಳ್ತ ಹೋಗ್ಬೇಕು ಇದು ಒಂದ್ಸಲ ಸೋತೆ ಅಂತ ಅದನ್ನು ಸೋತೆನಲ್ಲ ನಾನು ಅಂತೇಳಿ ಬಿಟ್ಟರೆ ಮತ್ತು ಮುಂದೆ ಮುಂದ್ವರಿಸ್ಕೊಂಡ್ ಹೋಗೋಕ್ ಆಗೋಲ್ಲ ಸೋತದ್ದು ಸೋತಿರೋದನ್ನು ಮನ್ಸಲ್ಲಿ ಇಟ್ಕೊಂಡ್ರೆ ಮುಂದೆ ಓ ನಾನು ಸೋತ್ನಲ್ಲಾ ಸೋತ್ನಲ್ಲಾ ಅಂತ ಗೆಲ್ಲಬೇಕು ಅನ್ನೋ ಹಠ ಹುಟ್ಟುತ್ತೆ ಸೋತರೆ ಸೋಲೆ ಗೆಲುವಿನ ಮೆಟ್ಟಿಲು ಅಂತಾರಲ್ಲ ಹಂಗೆ ಇವತ್ತು ಓ ಸೋತಿದ್ದಿನಿ ಇವತ್ತು ಸೋತಿರ್ಬೋದು ನಾಳೆ ನಾನು ಗೆದ್ದು ಇನ್ನು ಮುಂದೆ ಮುಂದೆ ಹೋಗಿ ಅದನ್ನು ಅದನ್ನು ಸಾಧಿಸ್ ತೋರಿಸ್ತಿನಿ ಅನ್ನೋ ಹಠ ಹುಟ್ಟುತ್ತೆ ನಮಗೆ ಎ ಅದು ಕ್ರಿಕೇಟ್ ಅನ್ನೋದು ಒಂದು ಆಗಲಿ ಅಲ್ಲ ಈ ಪ್ರತಿ ಒಂದು ಕ್ರೀಡೆಗಳಲ್ಲಿ ಎಲ್ಲ ಕಬಡ್ಡಿ ಆಗಿರ್ಬೌದು ವಾಲಿಬಾಲ್ ಆಗಿರ್ಬೌದು ರನ್ನಿಂಗ್ ರೇಸ್ ಆಗಿರ್ಬೌದು ಎಲ್ಲ ಈಗ ಆ ಈ ಅಲ್ಲಿ ಕ್ರೀಡೆಗಳು ಅಂದರೆ ಜಾಸ್ತಿ ಆಡೋಂಥ ಕ್ರೀಡೆಗಳು ಇವೇನೇ ಇಂಥ ಕ್ರೀಡೆಗಳಲ್ಲಿ ಶಾಲಾ ದಿನಗಳಲ್ಲಿಂದಾನೆ ರೂಢಿಸ್ಕೊಂಡ್ ಹೋದ್ರೆ ನಾವು ಓ ಇವು ಸೋತು ಬಿಟ್ಟು ಬಿಟ್ಟು ಮನ್ಸಿಗೆ ಹಚ್ಕೊಂಡು ಬಿಡಬೇಡಿ ಮಾಡಬೇಕು ಓ ಇವು ಇಲ್ಲಾಂದರೆ ಮುಂದ್ವರಿಸ್ಕೊಂಡ್ ಹೋಗೋಕ್ ಆಗೋಲ್ಲ ಶಾಲಾ ದಿನಗಳಲ್ಲಿ ಏನನ ಸೋತೆವು ಅಂತ ಸುಮ್ನಾಗಿ ಬಿಟ್ರೆ ಮತ್ತು ಮುಂದ್ವರಿಸ್ಕೊಂಡ್ ಹೋಗೋಕ್ ಎಲ್ಲಿ ಆಗುತ್ತೆ ಅದನ್ನು ನಾವು ಇವತ್ತು ಸೋತಿರ್ಬೋದು ನಾಳೆ ಗೆಲ್ತಿವಿ ಅನ್ನೋದನ್ನ ಇಟ್ಕೊಂಡು ಗೆಲ್ಲಬೇಕು ಆಟ ಆಟ ಆಡಿಬಿಟ್ಟು ಅದನ್ನು ಗೆಲ್ಲೊ ನಡೆಸ್ಕೊಂಡ್ ಹೋಗ್ಬೇಕು ಮುಂದೆ